ಈಗ ಸಾಂಸ್ಕೃತಿಕವಾಗಿ ಪದ್ದತಿಗಳ ಮೇಲೆ ಶಿಕ್ಷಣ ಹೇಗೆ ಪರಿಣಾಮ ಬೀರಿದೆ ಅಂದರೆ ಸಹ ಕೆಲವು ಸಂಸ್ಕೃತಿಗಳ ಮೂಲಕ ಈಗ ಮನುಷ್ಯ ಎಷ್ಟೇ ಶ್ಯಾಣೆ ಇದ್ದರೂ ಸಹಿತ ಪುಸ್ತಕಗಳ ಓದರ್ಲಿಂತ ಅವನಿಗೆ ತಲೆಲಿ ಹತ್ತಲ್ಲಾ ಅವಾಗ ಏನು ಮಾಡ್ಬೇಕಂತಂದ್ರೆ ನಾವೂ ಸಹ ಕೆಲವು ಸಾಂಸ್ಕೃತಿಕ ಪದ್ದತಿಗಳ ಮೇಲೆ ಅವರಿಗೆ ಶಿಕ್ಷಣದ ಒಂದು ಅಕ್ಷರಗಳನ್ನು ತುಂಬುವ ಅವರಿಗೆ ತುಂಬವಂಥ ಕೆಲಸ ನಾವು ಮಾಡ್ಬೇಕಾಗಿದೆ ಇವತ್ತೂ ಯಾವುದೇ ಒಂದು ಹಾ ಕವನಗಳ್ ಇರ್ತವೆ ಹಾಡುಗಳ್ ಇರ್ತವೆ ಅವಕ್ಕೆ ಒಂದು ಶೈಲಿಯನ್ನು ಕೂಡಿಸಿ ಅವಕ್ಕೆ ಒಂದು ಕುಣಿತವನ್ನು ಮಾಡುವ ಮೂಲಕ ಆ ಮಕ್ಕಳಿಗೆ ತಿಳಿಸಿಕೊಟ್ಟಾಗ ಅವು ಮಕ್ಕಳಲ್ಲಿ ಒಂದು ಆಸಕ್ತಿ ಬರ್ತದೆ ಆಮೇಲೆ ಅವರಿಗೆ ಒಂದು ಮನೋರಂಜನೆ ಬರ್ತದೆ ಇದಿರ್ಲಿಂತ ಮಕ್ಕಳಿಗೆ ಏನಾರ ಶಿಕ್ಷಣದ ಶಿಕ್ಷಣದಲ್ಲಿ ಅವರಿಗೆ ಒಂದು ಆಸಕ್ತಿ ಮೂಡುತ್ತದೆ ಆಮೇಲೆ ಈಗ ಅನೇಕ ಒಂದು ಒಳ್ಳೊಳ್ಳೇ ನಾಡಹಬ್ಬ ನಾಡ ಗೀತೆಗಳಾಗಲಿ ದೇಶ ಭಕ್ತಿ ಗೀತೆಗಳಾಗಲಿ ಜಾನಪದ ಕಾಡುಗಳಲ್ಲಿ ಇವು ಕೆಲವೊಂದು ಏನೋ ಪರಿಣಾಮಕಾರಿಯಾಗಿ ಇದರ ಗುಣಮಟ್ಟ ಮತ್ತು ಶಿಕ್ಷಣನ ಶಿಕ್ಷಣದಲ್ಲಿ ಅವು ಒಂದು ಸೇರಿ ಸೇರಿದಾಗ ಅವುಕ್ಕೆ ಏನಾದರು ಮಕ್ಕಳಲ್ಲಿ ಶಿಕ್ಷಣದ ಗುಣಮಟ್ಟ ಹೆಚ್ ಆಗ್ತದೆ ಈ ಮಕ್ಕಳಿಗೆ ಶಿಕ್ಷಣದಲ್ಲಿ ಆಸಕ್ತಿ ಮೂಡಿಸ್ಬೇಕಂದ್ರೆ ಕಲೆ ಮತ್ತು ಸಂಸ್ಕೃತಿಗಳ ಮೂಲಕ ಪ್ರದರ್ಶನ ಮಾಡಿದಾಗ ಮಕ್ಕಳಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಡ್ತಾರಂಥ ನಮ್ಮದು ಅಭಿಪ್ರಾಯ ಬಟ್ ಕೆಲವೊಂದು ಸಾರಿ ಈಗ ಶಿಕ್ಷಣ ನೀವು ನೇರವಾಗಿ ಮಕ್ಕಳಲ್ಲಿ ಹಾಗೇ ಅದು ಕಲಿಯೊ ಇದು ಕಲಿಯೊ ಅಂತೇಳಿ ನಮ್ಮ ಜನರ ಸಂತಾನ ಬರಿ ಕಲೀ ಕಲೀ ಅಂತಂದರೆ ಅವರಿಗೇ ಕಲಿಯೋಕ್ ಆಗೋಲ್ಲ ಅದಕ್ಕಾಗಿ ನಾವೇನು ಮಾಡ್ಬೇಕ್ ಅಂತಂದರೆ ಒಂದು ಹಾಡುಗಳ ಮೂಲಕ ಕುಣಿತದ ಮೂಲಕ ಒಂದು ಸಂಗೀತದ ಮೂಲಕ ಅದೂ ಆ ಮಕ್ಕಳಿಗೆ ಯಾವ ಮಾರ್ಗದಲ್ಲಿ ಆ ಮಕ್ಕಳಿಗೆ ಶಿಕ್ಷಣ ನಡೆಸ್ತದೆ ಅನ್ನೋದು ನಾವು ತಿಳ್ಕೊಂಡು ಅವರಿಗೆ ತಿಳಿವಂಥ ಕೆಲಸ ತಿಳ್ಸುವಂಥ ಕೆಲಸ ಅದೂ ಒಂದು ಮಾರ್ಗದಲ್ಲಿ ನಾವು ಮಾಡಿದಾಗ ಆ ಮಕ್ಳಲ್ಲಿ ಸಂಸ್ಕೃತಿ ಒಂದು ಶಿಕ್ಷಣದ ಮಟ್ಟ ಅವು ಮಕ್ಕಳಲ್ಲಿ ಸೇರ್ಸುವಂಥ ಕೆಲಸ ಆಗ್ತದೆ ಇವತ್ತು ಈ ಅನೇಕ ನಾವೂ ಶಾಲಾ ಕಾಲೇಜುಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಆಮೇಲೆ ನಾನೇ ಒಂದು ಒಂದು ಕಾ ಒಂದು ಕವನ ಬರೆದಿದ್ದೆ ಈಗ ಬಾ ಬಾರೋ ಬಾರೋ ಗಣಪ ಡೊಳ್ಳು ಹೊಟ್ಟೆ ಗಣಪ ಹಣ್ಣು ಕಾಯಿ ತಂದೀನಿ ತಿನ್ನು ಬಾರೋ ಗಣಪ ಅದರಾಗ ನಿಮ್ಮ ಹಣ್ಣು ಕಾಯಿ ಒಯ್ದು ತಿಪ್ಪಿಗೆ ಚೆಲ್ಲಿರಿ ಕ್ರಿಮಿನಾಶಕ ಸಿಂಪಡಿಸಿದ ಹಣ್ಣು ತಿಂದು ಸಾಯೋದು ಬೇಡ್ರಿ ಮತ್ತು ಹೀಗೆ ಮತ್ತು ಬಾರೋ ಬಾರೋ ಗಣಪ ಡೊಳ್ಳು ಹೊಟ್ಟೆ ಗಣಪ ನಿನಗೆ ಉಂಡೆ ಕಡಬು ತಂದೀವಿ ತಿನ್ನೋ ಬಾರೋ ಗಣಪ ಅವಾಗ ಗಣಪ ಹೇಳ್ತಾನೆ ನಿಮ್ಮ ಹುಂಡಿ ಕಡಬು ಇದು ಹೊಂಡದಾಗ್ ಹಾಕ್ರಿ ನಿಮ್ ಕಲಬೆರೆಕೆ ಆಹಾರ್ದ ಉಂಡೆ ತಿಂದು ಹೊಟ್ಟೆ ನೋವು ಬೇಡ್ರಿ ಅಂತ ಆಮೇಲೆ ಬಾರೋ ಬಾರೋ ಗಣಪ ಡೊಳ್ಳು ಹೊಟ್ಟೆ ಗಣಪ ನಿನ್ಗೆ ಕುಡಿಲಿಕ್ಕೆ ಅಂತ ನೀರು ತಂದೀವಿ ಕುಡಿಯೋ ಬಾರೋ ಗಣಪ ಅಂತ ನಿಮ್ಮ ನೀರು ಗೀರು ಒಯ್ದು ನಾಲೆಗೆ ಹಾಕ್ರಿ ನಿಮ್ಮ ನೀರು ಕುಡಿದು ಕಲ್ಲಾಗಿ ಹೊಟ್ಟೆ ಕೊಯ್ಸೋದು ಬೇಡ್ರಿ ಅಂತಂದು ಅಂದರೆ ನೀರ್ನಲ್ಲಿ ಸಹಿತ ಈ ಥರ ಕ್ಲೋರೈಡ್ ಕೆಮಿಕಲ್ಸ್ ಇದೆ ಅಂತ ಆಮೇಲೇ ಬಾರೋ ಬಾರೋ ಗಣಪ ಡೊಳ್ಳು ಹೊಟ್ಟೆ ಗಣಪ ನಿನಗೆ ಕಾ ತಿರ್ಗೋಕ್ ಅಂತ ಕಾರು ತಂದೀವಿ ಕೂಡು ಬಾರೋ ಗಣಪ ಅಂತಾರೆ ನಿಮ್ಮ ಕಾರು ಗೀರು ಒಯ್ದು ಕಾರ್ಖಾನೆಗ್ ಹಾಕ್ರಿ ನಿಮ್ಮ ಕಾರಿನಲ್ಲಿ ಅಪಘಾತ ಹೆಚ್ಚು ನನಗ ಮೂಷಿಕ ವಾಹನ ಸಾಕ್ರಿ ಅಂತಂದು ಅಂದರೆ ಸಹಿತ ಈ ಕಾರಿನಲ್ಲಿಇವತ್ತು ನಾಳೆ ಆಕ್ಸಿಡೆಂಟ್ ಜಾಸ್ತಿ ಅದಾವ ಅದಕ್ಕಾಗಿ ಅವನು ನಾನು ಮೂಷಿಕ ವಾಹನ ಸಾಕ್ರಿ ಅಂದಂದು ಇದ್ದವರಲ್ಲೇ ನಾವು ಪರಿಣಾಮಕಾರಿಯಾಗಿ ನಾವು ಪ್ರಯಾಣ ಮಾಡ್ಬೇಕು ಅಂತ ಆಮೇಲೆ ಬಾರೋ ಬಾರೋ ಗಣಪ ಡೊಳ್ಳು ಹೊಟ್ಟೆ ಗಣಪ ನಿನ್ನ ವಿಶ್ರಾಂತಿಗಂತ ಎ ಸಿ ತಂದೀವಿ ಕೂಡು ಬಾರೋ ಗಣಪ ಅಂತ ನಿಮ್ಮ ಏ ನಿಮ್ಮಎ ಸಿ ಗೀಸಿ ಒಯ್ದು ಮನೆ ಆಚಿಗೆ ಇಡ್ರೀ ನಿಮ್ಮ ನಮ್ಮ ಶುದ್ಧ ಪರಿಸರ ತಂಪು ಗಾಳಿಗಾಗಿ ಗಿಡ ಮರ ಬೆಳೆಸಿರಿ ಅಂತ ಒಂದು ಸಂದೇಶ ಕೊಡ್ತಾನೆ ಮತ್ತು ಅದೇ ರೀತಿ ಆಗಿ ಬಾರೋ ಬಾರೋ ಗಣಪ ಡೊಳ್ಳು ಹೊಟ್ಟೆ ಗಣಪ ನಿನ್ನ ಪೂಜೆಗಂತ ಕಾಯಿ ಕಬ್ಬು ತಂದೀವಿ ಕೂಡು ಬಾರೋ ಗಣಪ ಅಂತಾರೆ ಅವಾಗ ಗಣಪ ಹೇಳ್ತಾನೆ ನಿಮ್ಮ ಪೂಜೆ ಗೀಜೆ ಒಯ್ದು ನಿಮ್ಮ ತಂದೆ ತಾಯಿಗೆ ಮಾಡ್ರಿ ನಿಮ್ಮ ತಂದೆ ತಾಯಿಗೆ ಪೂಜೆ ಮಾಡ್ರಿ ನನಗೆ ಪೂಜೆ ಮಾಡಿ ಬಾವಿಗ್ ಒಗಿತೀರಿ ಅದಕ್ಕೆ ಪೂಜೆ ಬೇಡ್ರಿ ಅಂತಂದು ಅಂದರೆ ಈ ಈ ಅಂಥವ್ ಇಂಥವ್ ಇದರಲ್ಲಿ ವಿಷಯಗಳು ಹೆಂಗೆ ಒಳಗೊಂಡೀವಿ ಒಂದು ಆಹಾರದಲ್ಲಿ ಕಲಬೆರಕೆ ನೀರಿನಲ್ಲಿ ಕ್ಲೋರಿನ್ ಇದೆ ಆಮೇಲೆ ಒಂದು ಹಣ್ಣಿನಲ್ಲಿ ಕ್ರಿಮಿನಾಶಕ ಸಿಂಪಡಿಸಿ ಮಾಡಿದಂಥ ಹಣ್ಣುಗಳು ಆಮೇಲೆ ಈ ಎ ಸಿ ಗೀಸಿ ಸಹಿತ ಜೀವೆಲ್ಲಾ ಆರೋಗ್ಯಕ್ಕೆ ಹಾನಿಕರವಾದಂಥದ್ದು ಆಮೇಲೆ ನೀವು ತಂದೆ ತಾಯಿಗೆ ಪೂಜೆ ಭಾವನೆಲಿಂತ ಕಾಪಾಡ್ರಿ ಎಷ್ಟೋ ಮಂದಿ ತಂದೆ ತಾಯಿನ ಏನಾದರು ಬೀದಿಗೆ ಎಸಿತಾ ಇದ್ದಾರ ನಿರಾಶಕ್ತರಾದಾಗ ಅವರಿಗೆ ತಂದೆ ತಾಯಿ ಹೊಡ್ದು ಹೊರಗ್ ಹಾಕ್ತ ಇದ್ದಾರಾ ಅಂಥೋರ್ ಏನಾರ ತಂದೆ ತಾಯಿಗೆ ಗೌರವ ಕೊಡ್ರಿ ಪೂಜೆ ಮಾಡ್ರಿ ಪೂಜೆ ಭಾವನೆಲಿಂತ ಕಾಣ್ರಿ ಅಂತ ಹೇಳೋವಂಥ ಸಂದೇಶ ಅದೆ ಈ ಮತ್ತು ಅದಕ್ಕೆ ಒಂದೂ ಪರಿಸರಕ್ಕಾಗಿ ಸಹಿತ ನೀವು ಎ ಸಿ ಗೀಸಿ ಹಚ್ಚೋದು ಬೇಡಾ ಅದುನು ಆರೋಗ್ಯದ್ ಮೇಲೆ ಪರಿಣಾಮ ಬೀರ್ತದೆ ನೀವು ಏನಾದರು ಅಂದರೆ ಅವು ಒಂದು ಶುದ್ದ ಪರಿಸರಗಾಗಿ ಗಿಡ ಮರ ಬೆಳೆಸ್ರಿ ಒಂದು ನಾಡು ನುಡಿಗಾಗಿ ನಾವು ಒಂದು ನಾಡಿಗಾಗಿ ಆ ಒಂದು ತಂಪು ಪರಿಸರ ಮತ್ತು ಆಮೇಲೇ ಒಳ್ಳೇ ಗಾಳಿ ಆ ಮಳೆ ಬರುವಂಥ ಕೆಲಸ ಆಗ್ತದೆ ಅದಕ್ಕಾಗಿ ಈ ರೀತಿ ಕೆಲವೊಂದು ಹಾಡಿನ ಮೂಲಕ ಅವರಿಗೆ ಕುಣಿತದ ಮೂಲಕ ಸಂಗೀತದ ಮೂಲಕ ಒಂದು ರಾಗದ ಮೂಲಕ ಹಾಡಿದಾಗ ಮಕ್ಳಿಗೆ ಒಂದು ಆಸಕ್ತಿ ಮೂಡಿಸ್ತದೆ ಈ ರೀತಿ ನಾವು ಬಿತ್ತಿದಾಗ ಇದ್ರಲ್ಲಿ ಎಷ್ಟು ವಿಷಯಗಳು ಒಂದು ಮಹತ್ವದ್ ವಿಷಯಗಳು ಒಳಗೊಂಡಿವೆ ಈ ವಿಷಯಗಳನ್ನು ತಿಳಿಸ್ಕೊಡಬೇಕಾದ್ರೆ ಮಕ್ಕಳಿಗೆ ನೇರವಾಗಿ ಪಾಠ ಹೇಳಿದಂಗೆ ಹೇಳಿದ್ರೆ ಅವ್ರಿಗೆ ಮುಟ್ಟೋಂಗಿಲ್ಲ ಈ ರೀತಿ ಹಾಡುಗಳನ್ ನೆನೆದಂಥ ಒಂದು ಸಂಸ್ಕು ಒಂದು ಸಂಗೀತ ಮತ್ತು ಕುಣಿತದ ಮೂಲಕ ತಿಳ್ಸಿ ಕೊಟ್ಟಾಗೆ ಆ ಸಾಹಿತ್ಯ ಅನ್ನೊದು ಆ ಶಿಕ್ಷಣಕ್ಕೆ ಶಿಕ್ಷಣದಲ್ಲಿ ಈ ರೀತಿ ಹೇಳಿ ಕೊಟ್ಟಾಗ ಆ ಮಕ್ಳಿಗೆ ಮುಟ್ತದೆ ಈ ರೀತಿ ನಾನು